ಈಗಿನ ಜನ್ರೇಷನ್ದಾಗ ಏನಾಗ್ಯದಂದ್ರೆ ಪಾಪ್ ಪಾಪ್ಯುಲೇಶನ್ನೆಲ್ಲ ಹೆಚ್ಚಾಗೋಗ್ಯದ ಮತ್ತು ಮ ಜಾಬ್ ಅಪಾರ್ಚುನಿಟೀಸ್ ಎಲ್ಲ ಕಮ್ ಆಗ್ಯಾವ ಅದಕ್ಕೆ ಮಂದಿ ಏನು ಮಾಡತ್ತವ ಅಂತಂದ್ರೆ ಈಗ ಸ ಮ ಮನೆಗೆ ಕುಂತು ಆನ್ಲೈನ ಜಾಬ್ ಮಾಡತ್ತಾವ ತೋಲ್ ಮಂದಿ ಏನಂತಾವ ವರ್ಕ್ ಫ್ರಮ್ ಹೋಮ್ ಅಂತಾರ ಅದಕ್ಕೆ ಆನ್ಲೈನ್ ಜಾಬ್ ಮಾಡತ್ತಾವ ಏನು ಮಾ ದ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡತ್ತಾವ ಅವ್ರವ್ರ ಟ್ಯಾಲೆಂಟ್ ಯೂಸ್ ಮಾಡತ್ತಾವ ಯೂಟ್ಯೂಬ್ ಚಾನೆಲ್ನಾಗ ಫೇಮಸ್ ಆಗ್ಲತ್ತಾವ ಮತ್ತು ಟೀಚರ್ಗಳ್ ಇದ್ರೆ ಯೂಟ್ಯೂಬ್ನಾಗ ಕ್ಲಾಸಸ್ ಭಿ ತೊಕೊಳತ್ತಾವ ಮೊದಲು ಹೆಂಗಿತ್ತಂದ್ರೆ ಮನಿಗೆ ತ ಟ್ಯೂಷನ್ ಹೇಳ್ಬೇಕಂದರೆ ಮನಿಗೆ ಕರ್ಕೋಬೇಕಾಗ್ತಿತ್ತು ಮನೆಗೆ ಜಾಗ ಬೇಕಾಗಿತ್ತು ಈಗ ಫೋನ್ ಇದ್ದರು ಭಿ ಮ ಕ ಮನೆಗೆ ಕೂತಲ್ಲೇ ವೀಡಿಯೋಸ್ ಮಾಡಿ ಮಾಡಿ ಹಾಕ್ಲತ್ತಾವ ಫೇಮಸ್ ಆಗ್ಲತ್ತಾವ ಮತ್ತೇನು ಆನ್ಲೈನ್ ಆನ್ಲೈನು ಶಾಪಿಂಗ್ ಎಲ್ಲಾ ಹೆಚ್ಚಿ ಹೋಗ್ಯದೀಗ ಈಗ ಮೊದಲು ಹೇಗಿತ್ತು ಅಂದ್ರೆ ತೋಲು ಓದೋದಿತ್ತು ತೋಲು ಓದ್ದರ ನಾರ್ಮಲ್ ಜಾಬ್ಗಳೆಲ್ಲ ಸಿಕ್ತಿವು ಟೀಚರ್ ಗೀಚರ್ ಆಯ್ತಿವು ಈಗ ಹೇಗದ ಅಂದ್ರೆ ಥೋಡೆ ಓದ್ದರು ಭಿ ಥೋಡೆ ಅವ್ರ್ದು ಹೊರಗೆ ಎಲ್ಲರು ಸ್ಕಿಲ್ಸ್ ಕಮ್ ಇದ್ದರು ಭಿ ಅವು ಡೆಲಿವರಿ ಜಾಬ್ಗಳು ಅದು ಇದು ಮಾಡಲತ್ತವ ಲೈಫ್ ಇದು ಮಾಡ್ಕೊಳತ್ತವ ಡೆಲಿವರಿ ಜಾಬ್ದಾಗ ಸ್ವಿಗ್ಗಿ ಝೋಮ್ಯಾಟೋ ಮರಾರೋ ಫ್ಲಿಪ್ಕಾರ್ಟ್ ಗ್ಲಿಪ್ಕಾರ್ಟ್ ಎಲ್ಲ ಹೊರಟಾವ ಮತ್ತು ಹೆಂಗವೆ ಅಂದ್ರೆ ತ ಗಾಡಿ ನಡ್ಸಾಕೆ ಬಂದರಾಯ್ತು ಎಲ್ಲಾರ ಜಾಬ್ ಮಾಡ್ಲತ್ತಾರ ಈಗ ಆನ್ಲೈನು ತರ್ಸಕೊಳತ್ತರ ಭಿ ತೋಲು ಮಂದಿ ಊಟ ಭಿ ಆನ್ಲೈನೇ ಆರ್ಡರ್ ಮಾಡತ್ತಾವ ಎಲ್ಲ ಆನ್ಲೈನೇ ಆರ್ಡರ್ ಮಾಡತ್ತಾವ ಅದರ ಸಲಿಂದು ಆನ್ಲೈನ್ ಕೆಲಸ ಭಿ ಹೆಚ್ಚಾಗ್ಯದ ಮತ್ತು ಈಗಿನ ಜನ್ರೇಷನ್ನೇ ಏನು ಬೇಕು ಅಂದ್ರೆ ಆರಾ ಆರಾಮ ಇರೋ ಕೆಲಸ ಬೇಕಾಗ್ಯದ ಹಾರ್ಡ್ ವರ್ಕ್ಕ್ಕಿನ್ನ ಸ್ಮಾರ್ಟ್ ವರ್ಕ್ ಮಾಡ್ಬೇಕಂತ ತೋಲು ಮಂದಿ ಅನ್ಲತ್ತಾರ ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ ತೋಲು ಕಷ್ಟಪಟ್ಟು ಎಂಟೆಂಟು ಗಂಟೆ ದುಡಿಬೇಕಾಗ್ತಿತ್ತು ಈಗ ಮನ್ಯಾಗೆ ಕೂತಲ್ಲೇ ಭಿ ಕೆಲಸ ಮಾಡ್ತಾರ ಮನ್ಯಾಗೆ ಕೂತಲ್ಲೇ ಆನ್ಲೈನ್ದಾಗ ಇದು ಮಾಡ್ತಾರೆ ಯೂಟ್ಯೂಬು ಫೋನ್ ತೊಕೊಂಡು ವೀಡಿಯೋಸ್ ಮಾಡಿ ಕ್ಲಾಸಸ್ ತಕೊಂಡು ಎಲ್ಲ ಮಾಡಿ ಹಾಕ್ತಾವ ಯೂಟ್ಯೂಬ್ಲಿಂದ ತೋಲು ಮಂದಿದು ಲೈಫ್ ಸೆಟ್ ಆಗ್ಯದ ಫೇಮಸ್ ಆಗ್ಯಾವ ಲಕ್ಷ ಲಕ್ಷ ಮಂದಿ ಖೂನೇ ಹಿಡಿತು ಅವ್ರಿಗೆ ಮತ್ತು ಯೂಟ್ಯೂಬ್ಲಿಂದ ರೊಕ್ಕ ಭಿ ಚಂದ ಬರ್ತಾವ ಫೇಮಸ್ ಇದು ಫೇಮಸ್ ಭಿ ಆಯ್ತರ ರೊಕ್ಕ ಭಿ ಬರ್ತವೆ ಚಂದ ಕಾಮಿಡಿ ಮಾ ಕೆಲವೊಬ್ಬರು ಕಾಮಿಡಿ ಮಾಡ್ತಾವ ಕೆಲವೊಬ್ಬರು ಕ್ಲಾ ಓದೋದು ಹಾಕ್ತಾವ ಇನ್ನು ಕೆಲಬ್ರು ಇಲ್ದರ ಡ್ಯಾನ್ಸು ಅದು ಇದು ಮಾಡಿ ತೋರಿಸ್ತಾವ ಕೆಲವರು ಹಾಡು ಹಾಡ್ತಾವ ಯೂಟ್ಯೂಬ್ಲಿಂದು ತೋಲು ಮಂದಿ ಅವರ್ದು ಲೈಫ್ ಸೆಟ್ ಮಾಡ್ಕೊಂಡರಾ ಹಾಗೆ ಏನು ಯೂ ಯೂಟ್ಯೂಬ್ಲಿಂದು ಕ್ಲಾಸಸ್ ತೊಕೊಳತ್ತರ ಕ ಟೀಚರ್ಸ್ ಎಲ್ಲ ಮೊದಲು ಮನ್ಯಾಗ ಕರ್ಕೊಂಡು ಕರ್ಕೊಂಡು ಓದಿಸ್ಬೇಕಂತಂದ್ರ ಜಾಗ ಬೇಕಾಗ್ತಿತ್ತು ಮತ್ತೆ ಅವ್ರಿಗೆ ಟೈಮ್ ಇದು ಮಾಡ್ಕೊಬೇಕಾಗ್ತಿತ್ತು ಈಗ ಹೆಂಗದ ಅಂದ್ರೆ ಫ್ರೀ ಟೈಮ್ದಾಗ ಫ್ರೀ ಟೈಮ್ದಾಗ ಅವ್ರ್ದವ್ರ್ದು ಕೆಲಸ ಮಾಡ್ಕೊಂಡ್ ಅದರಾಗ ವೀಡಿಯೋಸ್ ಮಾಡಿ ಆನ್ಲೈನಾಗೆ ಅಪ್ಡೇಟ್ ಮಾ ಇದು ಅಪ್ಲೋಡ್ ಮಾಡ್ತಾವ ಆ ಆಮೇಲೆ ಅವ್ರಿಗೆ ಇದು ಇದು ಕಷ್ಟ ಪಡಲ್ದೇನೆ ಜಾಸ್ತಿ ಜಾಸ್ತಿ ಜನ ಜಾಸ್ತಿ ಮಕ್ಕಳಿಗದು ತಲುಪ್ತದೆ ಭಿ ಜಾಸ್ತಿ ಮಕ್ಕ್ಳು ನೋಡ್ತಾರ ಅದರ್ಲಿಂದ ಅವ್ರಿಗೆ ರೊ ದುಡ್ ಭಿ ಗಳಸದಂಗಾಗ್ತದ ಅವರು ಮನ್ಯಾಗೆ ಕುಂತಲ್ಲೆ ಕೆಲಸ ಮಾಡ್ತಾರ ಅವ್ರು ಬೇರೆ ವರ್ಕ್ ಮಾಡ್ಕೋತಾರೆ ಮನೆಗಿಂದ ಕೆಲಸ ಎಲ್ಲ ಮಾಡ್ಕೋತಾರೆ ಮತ್ತು ಆ ಡೆಲಿವರಿ ಜಾಬ್ಗಳು ಭಿ ಹೆಚ್ಚಾವ ಹೆಚ್ಚಾಗ್ಯವ ಮತ್ತು ಸ್ಟ್ಯಾಂಡ್ ಕಾ ಸ್ಟ್ಯಾಂಡಪ್ ಕಾಮಿಡಿ ಮಾಡತ್ತಾವ ಮೊದಲೆಲ್ಲ ಕಮ್ ಮಾಡ್ತಿವು ಅದರೊಳಗೆ ಏನೂ ಕೈ ಹರಿಲ್ಲ ಏನಿಲ್ಲಅಂತ ಅಂತಿವು ಈಗ ಅಲ್ದರ ಅದು ಒಳಗ ಅದು ಒಳಗೆ ಅದು ಮಾ ಅವರ್ದು ಟ್ಯಾಲೆಂಟ್ ಯೂಸ್ ಮಾಡಿ ಅವರು ಎಕ್ಸ್ಟ್ರಾ ವೋಟಿದು ಸಲಕ ಅವರು ಟ್ಯಾಲೆಂಟ್ ಯೂಸ್ ಮಾಡಿ ಬೇರೆಯರಿಗೆ ನಗಿಸ್ತಾರ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ ಶ ಸ್ಟೇಜ್ ಪರ್ಫಾರ್ಮೆನ್ಸಸ್ ತೋಲು ಮಾಡಿ ಹಾಕ್ತಾರೆ ಒಂದು ಹತ್ತು ಹದಿನೈದು ನಿಮಿಷ ಕಾಮಿಡಿ ಮಾಡಿದರಂದ್ರೆ ಮನೆಯವ್ರು ದುಡ್ಡು ಕಳಸ್ಲತ್ತರ ಅವರು ಹಂಗೆ ಮತ್ತು ಏನು ಆನ್ಲೈನು ಕ್ಲಾಸಸ್ ತಕೊಂಬದಾಗಲಿ ಆನ್ಲೈನ್ ವೀಡಿಯೋಸ್ ಹಾಕೋದಾಗ್ಲಿ ಹಾಡೋದಾಗ್ಲಿ ಡ್ಯಾನ್ಸ್ ಮಾಡೋದಾಗಲಿ ಮಾಡಿ ಹಾಕ್ತಾವ ಮತ್ತು ಸ್ಟ್ಯಾಂಡಪ್ ಕಾಮಿಡಿ ಮಾಡತ್ತವ ಕಂಟೆಂಟ್ ಕ್ರಿಯೇಟ್ ಮಾಡತ್ತವ ಟು ಕೆಲವೊಬ್ರೀಗ ವ್ಲಾಗಿಂಗ್ ಮಾಡತ್ತವ ಇವು ಎಲ್ಲ ಕೆಲ ಒಬ್ಬರು ಏನು ಮನ್ಯಾಗ ಕೂತಲ್ಲೇ ಬೇರೆ ಬೇರೆ ಜಾಗ ಭಿ ನೋಡ್ಬೇಕಂದ್ರೆ ಯೂಟ್ಯೂಬ್ನಾಗ ಹೋಗಿ ವ್ಲಾಗಿಂಗು ಮಾಡಿನೋರ್ದು ನೋಡ್ತಾವ ಅವರಿಲ್ದಲ ಎಲ್ಲ ಅವರಿಗೆ ಹೊಸ ಹೊಸ ಜಾಗಕ್ಕೆ ಹೋಗಿ ಅದು ಜಾಗ ತೋರಿಸ್ದ ಒಳಗಿದ್ದದ್ ಅದ್ರ ಹಿಸ್ಟ್ರಿ ಎಲ್ಲ ಹೇಳ್ತಾ ಹಾಗಾಗಿ ಅವರು ಹೊಸ ಜಾಗ ಭಿ ಹೋದಂಗಾಗ್ತದ ನೋಡಲ್ದವ್ರು ಭಿ ಫೋನ್ದಾಗ ನೋಡ್ದಂಗೆ ಭಿ ಆಗ್ತದ ಹಾಗಾಗಿ ಹೊಸ ಹೊಸ ಈಗ ಈ ಹಿಂದೆ ಹೋದಾಗೆಲ್ಲ ಏನಾಯ್ತದಂತಂದ್ರೆ ಸ್ಮಾರ್ಟ್ ವರ್ಕ್ ಥೊಡೆ ಜಾಸ್ತಿ ಆಗ್ಯದ ಜಾಸ್ತಿ ಆಗ್ಯದ ತೋಲು ಮಂದಿಗೆ ಜಾಬ್ ಅಪಾರ್ಚುನಿಟಿ ಹೆಚ್ಚಿಗೆ ಸಿಗ್ಲತ್ತಾವ ಮತ್ತು ಜಾಬ್ ಅಪಾರ್ಚುನಿಟಿ ಹೆಚ್ಚಿಗೆ ಸಿಗ್ಲತ್ತಾವ ತೋಲು ಮಂದಿ ಕೆಲಸ ಮಾಡಾಕ ಇದು ಮಾಡತ್ತಾರ ಯಾಗೋ ಯಾರೋ ದುಡ್ಡು ಬೇಕು ಅಂದೋರೆಲ್ಲ ಕೆಲ್ಸ ಮಾಡತ್ತಾವ ಜಲ್ದಿ ಜಾಬ್ ಭಿ ಸಿಗ್ಲತ್ತಾವ ಮನ್ಯಾಗ್ ಕೂತಲ್ಲೇ ಫ್ರೀ ಫ್ರೀ ಇದ್ದಾಗ ಇದಾದಾಗೆಲ್ಲ ಜಾಬ್ ಮಾಡತ್ತಾವ ಯೂಟ್ಯೂಬಿಂದ ತೋಲು ಮಂದಿ ಇದು ಮಾಡತ್ತಾರ ವ್ಲಾಗಿಂಗ್ ಮಾಡಿ ಹಾಕ್ತಾರೆ ಕ್ಲಾಸಸ್ ನಡ್ ನಡ್ಸ್ಲತ್ತಾವ ಕ್ಲಾಸಸ್ ಕ್ಲಾಸಸ್ದು ಝೂಮೂ ಯೂಟ್ಯೂಬ್ನಾಗೆಲ್ಲ ಹಾಕ್ಲತ್ತಾವ